ಸರ್ ನಮಸ್ಕಾರ ಸರ್

ಗೋಲ್ಡ್ ಶಾಪ್ ಹಾಂ ಸರ್ ನಮ್ಮ ಹಾಂ ನಮ್ಮ ಮನೆಗೆ ಒಂದು ಫಂಕ್ಷನ್ ಅದೆ ಸಣ್ಣ ಮಕ್ಳು ತೊಟ್ಟಿಲು ಹಾಂ ಅದು ಹಾಂ ಹಾಂ ತೊಟ್ಲು ಅದೆ ಅದಕ್ಕ ತೊಡೇ ಹಾಂ ಥೊಡೇ ಇದು ಗೋಲ್ಡ್ ನೆಕ್ಲೇಸೂ ನೆಕ್ ವೇರೂ ಮತ್ತು ಗೋಲ್ಡ್ ಚೈನುಗಳಿಂದು ಏನು ಹಾಂ ಮೆಷಿನ್ ಕಟ್ಟಿಂಗ್ ಅದೇನು ಬೇಕು ಏನು ರೇಟ್ ನಡ್ದದೆ ಬಂಗಾರ ಬಿಸ್ಕಿಟ್ ಹ್ಞೂ ರೇಟ್ ಹೇಗೆ ಅದು ಟ್ವೆಂಟಿ ಫೋರ್ ಕ್ಯಾರೇಟ್ದು ಟ್ವೆಂಟಿ ಟೂದು ಹಾಂ ರೆಡಿಮೇಡ್ ಸಿಗ್ತಾವೆ ರೀ ಚೈನು ಮೇಲೆ ಕ್ವಾಲಿಟಿ ಕ್ವಾಲಿಟಿ ಕ್ವಾಲಿಟಿ ಡಿಸೈನೂ ಸ್ವಲ್ಪ ಡಿಸೈನ್ ಕ್ವಾಲಿಟಿ ತೋರ್ಸಿ ತೋರಿಸ್ತೀರೀ ಹಾಂ ಹಾಂ ಅದು ಹಾಂ

ಅದು ಸಾಂಪಲ್ ಒಂದು ಬುಕ್ಕೆ ಒಂದು ಕ್ಯಾಟ್ಲಾಗ್ ಇರ್ತದಲ್ಲ ಅದಾ ಕ್ಯಾಟ್ಲಾಗ್ ತೋರಿಸ್ತೀರೀ ಹ್ಞೂ ಅಲ್ಲಿ ಸೆಲೆಕ್ಷನ್ ಹಾಂ ಸುಮನ್ಸ್ ಹ್ಞೂ ಹಾಂ

ಹಾಂ ಅದ್ಕೆ ಅದು ಕ್ಯಾಟ್ಲಾಗ್ ನೋಡಿ ನಾನು ಸೆಲೆಕ್ಷನ್ ಮಾಡ್ತೀವಿ ಅದು ಕ್ಯಾಟ್ಲಾಗ್ ನೋಡ್ತೀವಿ ಹಾಂ ಈ ಡಿಸೈನ್ ಸಾದಾ ಡಿಸೈನೇ ಇರಬೇಕು ಹೆಚ್ಚು ವೇಸ್ಟ್ ಆಗಬಾರ್ದು ಅದ್ರಾಗೆ ಮತ್ತೆ ತಿರುಗಿ ನಾವು ಅದು ಉಪಯೋಗ ಬರಬೇಕಲ್ಲ ಹೆಚ್ಚು ಲಾಸ್ ಹಾಂ ಹಾಂ ಹಾಂ ಹಾಂ ಹಾಂ ರೀ ಹ್ಞೂ ಹಾಂ ಅದೆ ಅದೆ ಪ್ಯೂವರ್ ಅದೇ ಸರ್ ಪ್ಯೂವರ್ ಏನು ಸರ್ ಟ್ವೆಂಟಿ ಫೋರ್ದು

ಹಾಂ ಏನಲಾ ಹಾಂ ಹಾಂ ಹಾಂ

ಹಾಂ ಸರ್

ಸರಿ ಸರ್ ನಾಳೀಗೆ ನಾಳಿಗೆ ನಾವು ಕರ್ಕೊಂಬರ್ತೀವಿ ಸರ್ ಶಾಪಿಗೆ ಹತ್ತು ಗಂಟೆಗೆ ಎಷ್ಟಕ್ಕೆ ಎಷ್ಟು ಇತ್ತು ರೆಸ್ಯೂಮಿಂಗ್ ಹಾಂ ಹತ್ತುವರೆ ಅಥ್ವಾ ಹನ್ನೊಂದು ಗಂಟೆಗೆ ಬರ್ತೀವಿ ಸರ್ ಬಂದು ಸೆಲೆಕ್ಷನ್ ಮಾಡ್ತೀವಿ ಸರ್ ಆಯ್ತು ಆಯ್ತು ಸರ್

ಇಲ್ಲ ಇಲ್ಲ ಹಳೇದು ಏನಿಲ್ಲ ಸರ್ ಹಳೇದು ಏನಿಲ್ಲ ನಿಮ್ಮಲ್ಲಿ ಮಾಡಿಸೋದೇ ಆದರೆ ಟ್ವೆಂಟಿ ಫೋರ್ ಕ್ಯಾರೇಟೇ ಮತ್ತೆ ಅದು ಕೆಲ್ಸಕ್ಕೆ ಬರಬೇಕಲ್ಲ ಅದು ಬೇರೆ ಕಡೆ

ಆಯ್ತು ಆಯ್ತು ಸರ್ ಆಯ್ತು ನೀವು ಹೇಳಿದಂಗೆ ಮಾಡುವ ಆಯ್ತು ಆಯ್ತು ಕ್ಯಾಶ್ ಆ್ಯಂಡ್ ಕ್ಯಾರಿ ಮಾಡ್ತೀವಿ ಸರ್ ಹಾಂ ನಾಳೆ

ಹ್ಞೂ ಅಲ್ಲ ಹಾಂ ನಾಳೆ ಫೋನ್ ಮಾಡಿ ಹನ್ನೊಂದು ಗಂಟೆಗೆ ಬರ್ತೀವಿ ಸರ್ ಫೋನ್ ಮಾಡಿ ಸರಿ